ಹಲೋ ಹಲೋ ನಾನು ಸಂದೀಪ್ ಅಂತೇಳ್ಬಿಟ್ಟು ಟೂರಿಷ್ಟು ಸರ್ ನಾವು ಬಂದುಬಿಟ್ಟು ನಾವು ಬೇರೆ ದೇಶದವ್ರು ಈ ಕರ್ನಾಟಕಕ್ಕೆ ಬಂದಿದ್ದೀವಿ ಪ್ಲೇಸ್ ಟೂರಿಷ್ಟನ್ನ ನೋಡೋದಕ್ಕೆ ಇಲ್ಲಿ ಬಂದುಬಿಟ್ಟು ನಮ್ಗೆ ಏಕೆಂದರೆ ಈ ಆರೋಗ್ಯ ಆರೋಗ್ಯನೇ ಮುಖ್ಯ ಅಲ್ವಾ ಪ್ರತಿಯೊಬ್ರಗೂನೂ ಇಲ್ಲಿ ಯಾವ್ಯಾವ ಪ್ಲೇಸ್ನಲ್ಲಿ ಯಾವ್ಯಾವ ಥರ ಫುಡ್ಡು ಯಾವ್ಯಾವ ಥರ ಊಟನ ಮಾಡ್ತಾರೆ ಯಾವ್ಯಾವ ಥರ ತಿಂಡಿನ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ ನಮ್ಮದು ಸಸ್ಯಾಹಾರಿ ಬಂದುಬಿಟ್ಟು ಹಾಂ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಥರ ಫುಡ್ಡನ್ನ ಯೂಸ್ ಮಾಡ್ತಾ ಅಂದರೆ ಯಾವ್ಯಾವ ಥರ ಫುಡ್ಡನ್ನ ತಿಂತಾರೆ ಯಾವ್ಯಾವ ಥರ ಈ ಎಲ್ದಿ ಫುಡ್ಡನ್ನ ತಿಂತಾರೆ ಅಂತ ನೀವು ಹೇಳ್ಬೇಕು

ಆಂ ಹಾಂ ನಾವು ಬಂದುಬಿಟ್ಟು ಬಳ್ಳಾರಿಗೆ ಹೋಗೋಣ ಅಂತ ಇದ್ದೀವಿ ಹಾಂ ಅಂದರೆ ಅಲ್ಲಿ ಯಾವ್ಯಾವ ಯಾವ್ಯಾವ ಥರ ಪ್ರವಾಸಿ ತಾಣಗಳಿವೆ ಅಲ್ಲಿ ಯಾವ್ಯಾವ ಥರ ಫುಡ್ ಸಿಗುತ್ತೆ ಅಂದರೆ ಪ್ರವಾಸಿ ಮಂದಿರಗಳಿವೆ

ಊಂ ಅಂದರೆ ನಮ್ಗೆ ಇವಾಗ ಇವಾಗ ಯಾವುದೋ ಒಂದು ಮೈಸೂರು ಅಥವಾ ಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಅಂತ ಬಂದಾಗ ಅಲ್ಲಿಗೆ ಯಾವ ಥರ ತಿಂಡಿ ಸ್ಪೆಷಲ್ ಇರುತ್ತೆ ಅದನ್ ಯಾವ ಥರ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಹೇಳ್ಬೋದಾ ಹಾಂ ಅದೇನೂ ಬೇಡ ಬಿಡಿ ನಮಗೆ ನಾನ್ ವೆಜಿಟೇರಿನ್ ಹ್ಞೂಂ ಓಕೆ ಊಂ ಅಷ್ಟೇ ಮ್ಯಾಮ್ ಇನ್ನೇನಿಲ್ಲ ಓಕೆ ತ್ಯಾಂಕ್ ಯೂ ಮ್ಯಾಮ್